ಒಂದು ಉದ್ಯಮವೊಂದು ಶ್ಟಾರ್ಟ್ ಮಾಡಬೇಕಿದ್ರೆ ಗ್ರಾಮೀಣ ಪ್ರದೇಶ ಅದು ಕೂಡ ನೀರಿನ ಸವಲತ್ತಿರೋದಿಲ್ಲ ಅಥ್ವಾ ಮಾರ್ಗ ಯಾ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಇದು ರಾ ಮೆಟೀರಿಯಲ್ ಬರಲಿಕ್ಕೆ ಮತ್ತು ಫಿನಿಶಡ್ ಪ್ರೊಡಕ್ಟ್ ಹೋಗಲಿಕ್ಕೆ ಅದಕ್ಕೆ ಇಂಪ್ರಾಶ್ಟ್ರಕ್ಚರ್ ಅಂದರೆ ನೀರು ಮತ್ತು ವಿದ್ಯುತ್ ಮತ್ತು ಮಾರ್ಗ ಇದಿದ್ದರೆ ಕರೆಕ್ಟ್ ಇದ್ದರೆ ಮಾತ್ರ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಹಾಗೆ ಮೂರು ಕೂಡ ಇದ್ದು ಇವರ ಲೇಬರ್ ಸಮಸ್ಯೆ ಇದ್ದರೆ ಅದರಲ್ಲಿ ಸ ಸ್ವಲ್ಪ ತೊಂದರೆ ಆಗ್ತದೆ ಕೆಲಸಗಾರರು ಕರೆಕ್ಟ್ ಕೆಲಸಗಾರರು ಸಿಗಬೇಕು ಹತ್ರದಲ್ಲಿ ಕೆಲಸಗಾರ ಹಳ್ಳಿಗಳಲ್ಲಿ ಸಿಗ್ತಾರೆ ಅದಂತೂ ಅಷ್ಟು ತೊಂದರೆಯಿಲ್ಲ ಇದಕ್ಕೆ ತಾಲ್ಲೂಕು ಮಟ್ಟದಿಂದ ಅಥವಾ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಆರ್ಥಿಕ ಕ್ರೋಢೀಕರಣ ಅಂದರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಇದೂ ಕನ್ಸ್ಟ್ರಕ್ಷನಿಗೆ ಅಥವಾ ಮಿಶಿನ್ ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ಇದನ್ನೆಲ್ಲ ಸಾಲದ ರೂಪದಲ್ಲಿ ಬ್ಯಾಂಕ್ಗಳು ಕೊಡಬೇಕು ಅದು ಆ ಊರಲ್ಲಿ ಆ ಬ್ಯಾಂಕ್ ಕೂಡ ಇರಬೇಕು ಅದಕ್ಕೆ ಬೇಕಿರುವಂಥದ್ದು ಗೋರ್ಮೆಂಟಿಂದ ಸವಲತ್ತು ಈಗೆಂದರೆ ಎಸ್ ಸಿ ಝಡ್ ಇಕಾನೋಮಿಕಲ್ ಬ್ಯಾಕ್ವರ್ಡ್ ಏರಿಯಾಗಳಲ್ಲಿ ಇದೆಲ್ಲ ಗೋರ್ಮೆಂಟಿಂದ ಸವಲತ್ತು ಕೊಡ್ತಾರೆ ಅದರಲ್ಲಿ ಸಬ್ಸಿಡಿ ಕೊಡ್ತಾರೆ ಹಾಗೆಲ್ಲ ಇದ್ದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮ ಒಂದು ಸ್ಥಾಪಿಸಲಿಕ್ಕೆ ಆಗ್ತದೆ ಸುಲಭ ಆಗ್ತದೆ ಅಂತ ಇದನ್ನು ಗೌರ್ಮೆಂಟ್ನವರು ಅವಕಾಶ ಕಲ್ಪಿಸಿಕೊಡ್ಬೇಕು ಈಗ ಇಲ್ಲಿ ನಂದಿಕೂರಲ್ಲಿ ಅಲ್ಲಿ ಇಕಾನೋಮಿಕಲಿ ಬ್ಯಾಗ್ರೌಂಡ್ ಇಕಾನೋಮಿಕಲಿ ಹಿಂದುಳಿದ ಅವ್ರ ಉದ್ಯಮ ಅನ್ನು ಸ್ಥಾಪಿಸಲಿಕ್ಕೆ ಹಿಂದುಳಿದ ಏರಿಯಾದು ಜಾಗ ಅಲ್ಲಿ ಯಾರಾದರೂ ಉದ್ಯಮದ ಗೌರ್ಮೆಂಟ್ದಿಂದ ವಿದ್ಯುತ್ತು ಮಾರ್ಗ ಮತ್ತು ನೀರು ಇದು ಪ್ರೊವೈಡ್ ಮಾಡ್ತಾರೆ ಮತ್ತು ಅಲ್ಲಿ ಟ್ಯಾಕ್ಸ್ ಅಲ್ಲಿ ಬ್ಯಾಂಕ್ ಕೂಡ ಸವಲತ್ತಿದೆ ಮತ್ತು ಟ್ಯಾಕ್ಸ್ ಟ್ಯಾಕ್ಸ್ ಐದು ವರ್ಷ ಟ್ಯಾಕ್ಸ್ ಫ್ರೀ ಟ್ಯಾಕ್ಸ್ ಫ್ರೀ ಝೋನಂತ ಅದು ಹಾಗೆ ಘೋಷಿಸ್ತಾರೆ ಅಲ್ಲಿ ನಾವು ಇದು ನಾವು ಇಂಡಸ್ಟ್ರಿಗಳನ್ನು ಮಾಡಿದರೆ ಆ ಪ್ರೊಡಕ್ಟಿಗೆ ನಾವು ಟ್ಯಾಕ್ಸ್ ಕ ಐದು ವರ್ಷದ ತನಕ ನಾವು ಟ್ಯಾಕ್ಸ್ ಕಟ್ಬೇಕು ಕಟ್ಬೇಕಂತಿಲ್ಲ ಅಂಥ ಏರಿಯಾಗಳಲ್ಲಿ ಹಿಂದುಳಿದ ಗೌರ್ಮೆಂಟೇ ಹಿಂದುಳಿದ ಜಾಗ ಇದು ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಲ್ಲಿ ಇಂಥ ಸವ್ಲತ್ತುಗಳನ್ನ ಕೊಟ್ಟರೆ ಆ ಏರಿಯಾ ಆ ಪ್ರದೇಶ ತುಂಬ ಅಭಿವೃದ್ಧಿಗೊಳ್ತದೆ ಕೈಗಾರಿಕೆಯಲ್ಲಿ ಅಥವಾ ಜನರಿಗೆ ಸಾಲ ರೂಪದಲ್ಲಿ ಬೇಕಾದಷ್ಟು ಸಾಲ ಕೊಟ್ಟು ಅದನ್ನು ಹಿಂಪಡೆಯುವಂಥ ಇದು ಕೂಡ ಬ್ಯಾಂಕ್ಗಳು ಅದನ್ನು ಕಾಲ ಕಾಲಕ್ಕಿದೆ ಅದರ ಕಂತುಗಳನ್ನು ಕಟ್ಕೊಂಡು ಹೋದರೆ ಗೌರ್ಮೆಂಟಿಂದ ಈ ಸರ್ತಿ ಒಂದು ಐದು ಲಕ್ಷ ಕೊಟ್ಟರೆ ಅದನ್ನು ಇಷ್ಟು ಇಂತಿಷ್ಟು ವರ್ಷದಲ್ಲಿ ಹಿಂದೆ ಕಟ್ಟಿದ್ದರೆ ಅದರ ಡಬಲ್ ಹತ್ತು ಲಕ್ಷ ಕೊಡ್ತಾರೆ ಅದನ್ನ ಇಂತಿಷ್ಟು ಸಮಯದಲ್ಲಿ ಕಟ್ಟಿದ್ದರೆ ಇನ್ನು ಅದಕ್ಕಿಂತ ಡಬಲ್ ಇಪ್ಪತ್ತು ಲಕ್ಷ ಕೊಡ್ತಾರೆ ಹಾಗೆ ನಾವು ಕೂಡ ಅದಕ್ಕೆ ಪ್ರೊ ಪ್ರೇರಕವಾಗಿ ಇರಬೇಕು ಅವರ ಯಾವುದೇ ಡಿಫಾಲ್ಟರ್ ಅಥವಾ ನಾವು ನಮ್ಮಿಂದ ಸಾಲ ಹಿಂದೆ ಕಟ್ಟಲಿಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರದು ಆ ಥರ ಮಾಡಿದರೆ ಗ್ರಾಮೀಣದಲ್ಲಿ ಗ್ರಾಮೀಣ ಜನರಿಗೆ ಉದ್ಯಮ ಸಿಗ್ತದೆ ಉದ್ಯೋಗ ಸಿಗ್ತದೆ ಮತ್ತು ಉದ್ಯಮ ಶುರು ಮಾಡುವವರಿಗೂ ಬೇಕಾದಷ್ಟು ಸವಲತ್ತುಗಳನ್ನು ಒದಗಿಸಿದಂತಾಗ್ತದೆ ಇದು ಈಗ ನಮ್ಮ ಕರ್ನಟಕ ಗೌರ್ಮೆಂಟಿಂದ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಬೇಕಾದಷ್ಟು ಸವಲತ್ತುಗಳನ್ನು ಈಗ ಕೊಡ್ತಾಯಿದ್ದಾರೆ ಇದು ಏನಾಗ್ತದೆ ಅಂದರೆ ಸಿಟಿಗಳಲ್ಲಿ ಈ ಸಿಟಿ ಪ್ರ ಇದು ಜಾಗದಿಂದ ಹೊರಗೆ ಗ್ರಾಮೀಣ ಭಾಗಕ್ಕೆ ಇದನ್ನೂ ಸವ್ಲತ್ತುಗಳನ್ನು ಕೊಟ್ಟರೆ ಆ ಪ್ರತಿ ಗ್ರಾಮ ಕೂಡ ಅಂದರೆ ಅವರಿಗೆ ಸಾಲ ರೂಪದಲ್ಲಿ ಬ್ಯಾಂಕ್ ಕೂಡ ಕೊಡಬೇಕು ನೀರು ಬೇಕಾದಷ್ಟು ಮಿದ್ಯುತ್ ಮತ್ತು ಈ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಇದು ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಟ್ಟರೆ ಹಾಗೆ ಬ್ಯಾಂಕ್ಗಳಿಂದ ಸಾಲ ರೂಪದಲ್ಲಿ ಸವಲತ್ತುಗಳನ್ನು ಕೊಟ್ಟರೆ ಈ ಗ್ರಾಮೀಣ ಗ್ರಾಮೀಣ ಉದ್ಯಮ ಒಳ್ಳೆ ರೀತಿಯಲ್ಲಿ ನಡೀತದೆ ಅದಕ್ಕೆ ಪೂರಕವಾಗಿ ಗ್ರಾ ಸಾಲ ತಗೊಂಡೋರು ಕೂಡ ಸಾಲಗಳನ್ನು ಕಂತು ರೂಪದಲ್ಲಿ ತಿಂಗಳು ಕಟ್ಟಿ ತಿಂಗಳು ಇಂತಿಷ್ಟೆ ಕಟ್ಕೊಂಡು ಹೋದರೆ ಇದು ಕೂಡ ಅಭಿವೃದ್ಧಿ ಆಗ್ತದೆ ನಮ್ಮ ಆರ್ಥಿಕ ಅಭಿವೃದ್ಧಿಯಾಗ್ತದೆ ಹಾಗೆ ನಾನು ಗ್ರಾಮೀಣದಲ್ಲಿ ಇದ್ಕೊಂಡು ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ನಾನು ಉದ್ಯಮ ಒಂದಿಷ್ಟು ಶ್ಟಾಟ್ ಮಾಡಿದ್ದೋ ಕರ್ನಾಟಕ ಗೌರ್ಮೆಂಟ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮ ನಾನು ಡಿಪ್ಲೋಮಾ ಇನ್ ಪಾಲಿಮರ್ ಟೆಕ್ನಾಲೊಜಿ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಒಂದು ಹಮ್ಮಿಕೊಂಡು ಅದಕ್ಕೆ ಅದರಿಂದ ಒಂದು ಇಪ್ಪತ್ತೈದು ಜನರನ್ನು ಇಂಜಿನಿಯರಿಂಗ್ ಮತ್ತು ಡಿಪ್ಲೋಮಾ ಓದಿದವರನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಬೇಸಿಕ್ ಇಂಟ್ರೀವು ಎಲ್ಲ ಇರ್ತದೆ ಅದರಲ್ಲಲ್ಲಿ ಸೆಲೆಕ್ಟ್ ಆದರೆ ಅದಕ್ಕೆ ಸಿಂಗಲ್ ವಿಂಡೋ ಏಜೆನ್ಸಿ ಅಂತ ಒಂದು ಏಕ ಗವಾಕ್ಷಿ ಎಂಥೇಳಿ ಮಾಡಿಕೊಂಡು ನಮಗೆ ಉದ್ಯಮ ಶ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ಒಂದೇ ಕಡೆ ಎಲ್ಲ ಇರೋದು ಆಫೀಸ್ದವರನ್ನ ಕಳಿಸಿ ಅಂದರೆ ಲ್ಯಾಂಡ್ ಅಕ್ವೆರಿ ಅಕ್ವೆಸಿಝನ್ ಅವರು ಮತ್ತೆ ಐ ಡಿ ಬಿ ಬಿ ಇಂಡಿಯನ್ ಇದು ಬ್ಯಾಂಕ್ನವರು ಹಾಗೆ ಪಂಚಾಯತ್ ಮಟ್ಟದಲ್ಲಿ ಇದು ಸ್ಯಾಂಕ್ಷನ್ ಮಾಡಿಸಿಕೊಳ್ಳುವಂಥದ್ದು ಅಂಥ ಸವಲತ್ತುಗಳು ಒಂದೇ ಏಕ ಗವಾಕ್ಷಿ ಅಂದರೆ ಒಂದೇ ಕಿಟಕಿಯಿಂದ ಸಿಂಗಲ್ ವಿಂಡೋ ಏಜೆನ್ಸಿ ಅಂತ ಹೇಳ್ತಾರೆ ಅದರಿಂದ ನಮಗೆ ಸಾಲ ರೂಪದಲ್ಲಿ ಎಲ್ಲ ಸವಲತ್ತುಗಳು ಒಂದು ಇಂಡಸ್ಟ್ರಿ ಮಾಡಬೇಕಿದ್ದರೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಇದ್ದ ಆಫೀಸ್ಗೆಲ್ಲ ಅಲಿಬೇಕಂತಿಲ್ಲ ಎಲ್ಲರೂ ಒಂದೇ ಕಡೆ ಇದ್ದು ಒಂದಿವಸ ಕರೆದು ನಮ್ಮನ್ನು ಆ ಉದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಪ್ರೊಜೆಕ್ಟ್ ನಾವು ಕೊಡಬೇಕು ಆ ಉದ್ಯಮ ಸ್ಟಾರ್ಟ್ ಮಾಡೋದಕ್ಕೆ ಏನು ಇಂಫ್ರಾಸ್ಟ್ರಕ್ಚರ್ ಎಲ್ಲ ಬೇಕೊ ಅಲ್ಲಿಂದಲೇ ಒದಗಿಸುವಂಥ ಕಾರ್ಯಕ್ರಮ ಕೂಡ ನಮ್ಮ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಕೂಡ ಇದಕ್ಕೆ ಪೂರ ಇದು ಪೋಷಕ ಆಗಿ ನಿಲ್ತದೆ ಪೋಷಕರ ಹಾಗೆ ನಮಗೆ ಸಹಾಯ ಮಾಡಲಿಕ್ಕೆ ನಿಲ್ತಾರೆ ನಾವು ಉದ್ಯಮವನ್ನು ಶ್ಟಾಟ್ ಮಾಡ್ಬೋದು ಹೌದು